ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದು ಆವಾಗ ಯಾರಿಗೂ ಗೊತ್ತಿಲ್ಲ ಅನಿಸತ್ತೆ ಯಾಕಂದ್ರೆ ಯಾರೂ ಗೊತ್ತಿರಲ್ಲ ಕಾಮನ್ ಆಗಿ ಒಂದು ಜಿಲ್ಲೆ ಆಗಿರುತ್ತೆ ಅದು ಫಸ್ಟ್ ಅದು ಜಿಲ್ಲೆಯಾಗಿರಲ್ಲ ಮತ್ತೆ ಅದು ಜಿಲ್ಲೆಯಾಗಿ ಕನ್ವರ್ಟ್ ಸಹ ಆಗತ್ತೆ ಆ ಚಿಕ್ಕಬಳ್ಳಾಪುರ ಜ ಜಿಲ್ಲೆಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯರವರು ಸಾವಿರದ ಎಂಟುನೂರ ಅರುವತ್ತ ಒಂದು ಸೆಪ್ಟೆಂಬರ್ ಹದಿನೈದರಂದು ಜನಿಸ್ತಾರೆ ಜನಿಸಿ ಅವರು ಇಡೀ ವಿಶ್ವವೇ ಕಣ್ಣೆತ್ತಿ ನೋಡುವ ರೀತಿಯಾಗಿ ಒಂದು ಸಾಧನೆ ಮಾಡ್ತಾರೆ ಮೊದಲು ಅವರು ಇಂಜಿನಿಯರ ಪದವಿಯನ್ನು ಪಡ್ಕೊಂಡಿರ್ತಾರೆ ಆಮೇಲೆ ಮೈಸೂರಿನ ದಿವಾನರಾಗಿ ಕೆಲಸ ಮಾಡ್ತಾರೆ ಆ ಮೈಸೂರಿನ ದಿವಾನರಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಕಾವೇರಿ ನದಿಗೆ ಕನ್ನಂಬಾಡಿ ಕಟ್ಟೆಯನ್ನು ಕಟ್ತಾರೆ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿ ಎರಡು ರಾಜ್ಯಗಳಿಗೆ ಕುಡಿಯುವ ನೀರಿನ ಒಂದು ಸೌಲಭ್ಯವನ್ನು ಸಹ ಮಾಡ್ಕೊಡ್ತಾರೆ ಕರ್ನಾಟಕ ಮತ್ತು ತಮಿಳುನಾಡು ಈ ರಾಜ್ಯಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಡ್ತಾರೆ ಅನೇಕ ಜನರ ಜೀವನದಲ್ಲಿ ಬೆಳದಿಂಗಳಾಗಿ ಮೆರಿತಾರೆ ಅನೇಕ ಜನರು ತಮ್ಮ ಕಾವೇರಿ ನದಿಯ ನೀರಿನಿಂದ ತಮ್ಮ ಜೀವನವನ್ನ ಸಹ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿಯಾಗಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದಿದ್ದ ತಕ್ಷಣ ನಮಗೆ ನೆನಪಾಗೋದೆ ನಂದಿ ಬೆಟ್ಟ ಈ ನಂದಿ ಬೆಟ್ಟ ಸುಂದರವಾದ ಒಂದು ತಾಣ ಅಂತ ಹೇಳ್ಬೋದು ಇಲ್ಲಿ ಬೆಳಗ್ಗೆ ಬೆಳಗ್ಗೆ ಹೋಗಿ ನಾವು ಒಂದು ಸೂರ್ಯ ಉದಯಿಸುವ ಒಂದು ಒಂದು ಚಿತ್ರಣ ನೋಡೋದಿದೆಯಲ್ಲ ಆ ಕಣ್ಣನ್ನು ಕುಟುಕುವ ಒಂದು ಸಂದರ್ಭ ಅಂತ ಹೇಳ್ಬೋದು ಇಲ್ಲಿ ಅನೇಕ ಪ್ರವಾಸಿಗರನ್ನು ಬರಮಾಡಿಕೊಳ್ತಾ ಇದೆ ಅನೇಕ ನಾವು ನಮ್ಮ ಕರ್ನಾಟಕನೇ ನಮ್ಮ ನಮ್ಮ ಕರ್ನಾಟಕದಲ್ಲ ಇಡೀ ಭಾರತ ಮತ್ತು ಅನೇಕ ಟೂರಿಸ್ಟ್ಗಳು ಸಹ ಬಂದು ಆ ಒಂದು ಚಿತ್ರಣ ನೋಡೋಕ್ಕೆ ಎಲ್ಲೆಲ್ಲೋ ದೂರದಿಂದ ಬಂದು ಬರ್ತಾರಲ್ವ ಆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿ ಬೆಟ್ಟ ಇದೆ ಅಂತ ತುಂಬ ಜನರು ಬರ್ತಾರಲ್ವಾ ಅದು ನೋಡೋ ಅದು ಒಂದು ನೋಡೋಕ್ಕೆ ಮತ್ತು ಅದು ಒಂದು ಇತಿಹಾಸ ಸೃಷ್ಟಿ ಮಾಡ್ತಾ ಇದೆ ಅಲ್ಲ ಅದು ನೋಡೋಕ್ಕೆ ತುಂಬ ಆ ಒಂದು ಸುಂದರವಾದ ಒಂದು ಕ್ಷಣ ಅಂತ ಹೇಳ್ಬೋದು